ಅಂದರೆ ಆಸ್ತಿ ಜಮೀನು ಇರೋವ್ರೆಲ್ಲ ಕೃಷಿ ಕೆಲಸ ಮಾಡ್ತಾರೆ ಒಬ್ಬೊಬ್ರಿಗೆ ಜಮೀನು ಇರೋಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಏನು ಅಂದರೆ ಎಲ್ಲಾದ್ರು ಹೊರ್ಗಡೆ ಕೆಲ್ಸಕ್ಕೆ ಹೋಗ್ತಾರೆ ನಿರಂತರ ಅಂದರೆ ಕೃಷಿ ಯಾವಾಗ್ಲೂ ಹೀಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾವುದಾದ್ರೂ ಒಂದು ಬೆಳೆ ಬೆಳೀತೀವಲ್ಲವಾ ಕೃಷಿಯಲ್ಲಿ ಅಂದರೆ ಕೈಗಾರಿಕೆಯಲ್ಲಿ ಅಂದರೆ ಒಂದು ತೋಟದಲ್ಲಿ ಒಂದು ಫ್ಲವರೇ ಆಗಿರ್ಬೋದು ಅಥವಾ ರಾಗಿ ಮತ್ತು ಚಿಲ್ಲರೆ ಬೆಳೆಯಂಥ ತರಕಾರಿ ಏನಾದ್ರೂ ಊಳಿರ್ತೀವಿ ಅದೆಲ್ಲ ಫಸ್ಲು ಎಲ್ಲ ಬಂದು ಅದೆಲ್ಲ ತರಕಾರಿ ಇಲ್ಲ ಹಣ್ಣು ಏನೇ ಆಗಲಿ ಕೊಟ್ಟರೆ ಅದಕ್ಕೆ ತಕ್ಕಾದ ಬೆಲೆ ಸಿಗೋಲ್ಲ ಆದ್ದರಿಂದ ಯಾವಾಗೂ ಒಂದೇ ಥರ ತೋಟದ ಕೆಲಸ ಮಾಡೋಕ್ಕಾಗಲ್ಲ ಆದ್ದರಿಂದ ನಿರಂತರವಾಗಿರುವುದಿಲ್ಲ ಕೆಲಸ ಅಂತ ಅಂದ್ಕೋಬೋದು ಮತ್ತು ತಿರ್ಗಿ ಕೃಷಿ ಮಹತ್ವವೇನು ಅಂದರೆ ನಾವು ರೈತ್ರು ಇಲ್ಲ ಅಂದರೆ ನಾವೇ ಇಲ್ಲ ಆದ್ದರಿಂದ ಪ್ರತಿ ಒಬ್ರುನು ಕೃಷಿ ಮಾಡಬೇಕು ಅಂತ ಅಂತೇನಿಲ್ಲ ಮಾಡ್ಬೋದು ಆದವ್ರು ಮಾಡ್ಬೋದು ಆಗದೇ ಇದ್ದರೆ ಬಿಡ್ಬೋದು ಹಾಗಂತ ಅವ್ರು ಇಲ್ಲಾಂದರೆ ನಮಗೆ ಊಟನೇ ಇಲ್ಲ ಅವ್ರು ಕೆಲಸ ಮಾಡಲಿಲ್ಲ ಅಂದರೆ ನಾವು ಊಟ ಮಾಡೋಕ್ಕಾಗಲ್ಲ ಅದು ಗೊತ್ತಿರದು ಎಲ್ಲಾರಿಗು ಆದ್ದರಿಂದ ಪ್ರತಿಯೊಬ್ರು ಅವ್ರ ತೋಟದಲ್ಲಿ ತರಕಾರಿ ಏನೇ ಆದರೆ ಆಗಲಿ ಜಾಗ ಖಾಲಿ ಜಾಗ ಬಿಡ್ದೆ ಏನೋ ಒಂದು ಬೆಳೆ ಬೆಳೀತಾರಲ್ಲವಾ ಅದನ್ನು ಕೃಷಿ ಅಂತಾರೆ ಅದ್ರ ಮಹತ್ವ ಅಂದರೆ ಅವು ರೈತ ಅಂದ್ರೆ ಈ ದೇಶದ ಬೆನ್ನೆಲುಬು ಅಂತ ನಾವು ಹೇಳ್ ಹೇಳ್ಬೌದು